ಸಾರಿಗೆ ಸಾರಿಗೆ ಸಾರಿಗೆ ಸಾರಿಗೆ ಏನು ಮಾಡೋದು ಸಾರಿಗೆ ಅಂದರೆ ತುಂಬಾ ಕಷ್ಟ ಈ ಹಳ್ಳಿ ಹಳ್ಳಿಗಾಡುಗಳಲ್ಲಿ ಸಾರಿಗೆಗಳನ್ನು ನಿಲ್ಸೋದು ತುಂಬಾ ಕಷ್ಟ ಆಗಿದೆ ಅದು ತುಂಬಾ ಅಂದರೆ ತುಂಬಾ ಕಷ್ಟ ಆಗಿದೆ ಓದೋ ಮಕ್ಕಳಿಗಾಗ್ಲಿ ಏನಕ್ಕೆ ಆಗಲಿ ಈಗ ಏನು ಗೊತ್ತ ಎಕ್ಸ್ಪ್ರೆಸ್ ಇರ್ತವೆ ಅವು ಅಂತಂತ ಮಾತ್ರ ಸೀಮಿತವಾಗಿರ್ತವೆ ಅದನ್ನ ದಯವಿಟ್ಟು ನಿಲ್ಲಿಸ್ಬೇಕು ಯಾಕೆ ಅಂತಂದ್ರೆ ಎಲ್ಲ ಎಲ್ಲ ಹಳ್ಳಿಗಳು ಎಲ್ಲ ಗ್ರಾಮಗಳು ಎಲ್ಲ ಸಿಟಿಗಳು ಒಂದೇ ಅಲ್ವ ಹಳ್ಳಿಗಳಿಂದಲೇ ಗ್ರಾಮ ಆಗೋದಲ್ವಾ ಹಾಗಾಗಿ ಸಾರಿಗೆಗಳನ್ನು ದಯವಿಟ್ಟು ನಿಲ್ಸಿ ಎಲ್ಲಿ ಬೇರೆಯವ್ರಿಗೆ ಅಲ್ಲ ಅಂತಂದ್ರೆ ನಾಳೆ ಸ್ಕೂಲ್ ಮಕ್ಕಳಿಗಾದ್ರು ಆದ್ರು ಒನ್ ಸ್ವಲ್ಪ ಸಾರಿಗೆನ ನಿಲ್ಸಿ ದಯವಿಟ್ಟು ಸ್ಟಾಪ್ ಕೊಡಿ ಇವಾಗ ಸಾರಿಗೆ ಆಯಿತು ಈಗ ರಸ್ತೆಗೆ ಹೋದ್ರೆ ರಸ್ತೆಗಳಲ್ಲಿ ತುಂಬ ಇದಿದೆ ಏನು ಅಂದರೆ ಅಲ್ಲಲ್ಲೇ ಗುಂಡಿ ಬಿದ್ದಿರೋದು ಗುಂಡಿ ಬಿದ್ದಿರ್ತೆ ಈಗೇನು ವೆಯ್ಕಲ್ಸ್ಗಳು ಹೋಗೋದ್ ಗೊತ್ತಾಗೊಲ್ಲ ಈಗೇನು ಗೊತ್ತ ಜನಗಳ್ ಎಲ್ಲರನ್ನು ಕಣ್ಣು ಕಣ್ಣಹತ್ರ ಇರೋಲ್ಲ ತಲೆ ಮೇಲೆ ಇರುತ್ತೆ ಕಣ್ಣು ಆ ಥರ ಮಾಡ್ತಾರೆ ಈಗ ಒಂದು ಈಗ ಅಷ್ಟು ಸಾರಿಗೆ ರಶ್ ಆಗಿರುತ್ತೆ ಗುಂಡಿ ನೆಗ್ಸೋದು ಯಾರೋ ಒಬ್ಬರು ಹುಷಾರ್ ಇಲ್ದಂಗೆ ಕೂತಿರ್ತಾರೆ ಬುಸ್ಗಳಲ್ಲಿ ಅದನ್ನ ನಾವು ಏನು ಮಾಡ್ಬೇಕು ನಿಲ್ಸಿ ನಿಧಾನಕ್ಕೆ ಇದ್ಮಾಡಿ ಕಳಿಸ್ಬೇಕು ಆದರೆ ಸರ್ಕಾರ ಅದ್ರ ಬಗ್ಗೆ ವಹಿಸ್ಕೊಬೇಕಲ್ವಾ ಯಾವ್ದು ಯಾವ್ದಕ್ಕೋ ಏನೇನೋ ಇನ್ವೆಸ್ಟ್ ಮಾಡ್ತಾರೆ ಈಗ ಫಸ್ಟ್ ನಮ್ಮ ರಸ್ತೆ ಇವಾ ಬಸ್ಗಳ್ ಇರೊ ರಸ್ತೆ ಚೆನ್ನಾಗಿರ್ಬೇಕು ಚರಂಡಿ ಚೆನ್ನಾಗಿರ್ಬೇಕು ಚರಂಡಿಗೆ ಹೋದ್ರೆ ಚರಂಡಿ ಈಗ ಮಳೆಗಾಲ್ದಲೆಲ್ಲ ತುಂಬುತ್ತೆ ನೀರು ಹರಿಯುತ್ತೆ ಅಲ್ಲಿ ಗುಂಡಿ ಬಿದ್ದಿರುತ್ತೆ ಅದು ಯಾಕೆ ಗುಂಡಿ ಬಿದ್ದಿದೆ ಅಂತ ಅಂತ ಯಾರು ಅಲ್ಲಿ ಇದ್ಮಾಡ್ತಾರ ಹೇಳ್ತಿಲ್ವ ಜನಗಳ್ ಇವಾಗ ಕಣ್ಣು ಕಣ್ಣು ಹತ್ರ ಇರೋಲ್ಲ ತಲೆ ಮೇಲೆ ಇರುತ್ತೆ ಕಣ್ಣು ಆ ಥರ ಮಾಡ್ಕೊತಾರೆ ಹಾಗಾಗಿ ಈ ದಯವಿಟ್ಟು ನೆಲದ ಮೇಲೆ ಕಣ್ಣು ಬಿಟ್ಟು ಬಿಟ್ಟು ನೋಡ್ಕೊಂಡು ಹೋಗ್ಬೇಕು ಈಗ ಮಳೆಗಾಲ್ದಲ್ಲು ಅಷ್ಟೇ ಚರಂಡಿಗಳಲೆಲ್ಲ ನೀರು ತುಂಬ್ಕೊಳುತ್ತೆ ಆ ಚರಂಡಿ ನೀರೆಲ್ಲ ಬಂದು ಗುಂಡಿ ಒಳಗೆ ಕೂತ್ಕ ಅದಾಗಿ ಗುಂಡಿ ಇದೆ ಅಂತ ಕಾಣುತ್ತ ಅಲ್ಲಿ ಕಾಣೋಲ್ಲ

ಅನುಕೂಲ ಇದು ಮೆ ಅನುಕೂಲ ಅಷ್ಟು ಚೆನ್ನಾಗ್ ಮಾಡಿ ಕೊಡ್ಬೇಕು ಅವರು ದಯವಿಟ್ಟು ಏನು ಗೊತ್ತ ಜನಗಳನ್ನು ಅಷ್ಟೇ ಹಂಗೆ ಮಾಡ್ಕೋಬೇಕು ಏನು ಗೊತ್ತ ಈಗ ಸರ್ಕಾರ ಮಾಡ್ಲಿಲ್ಲ ಅಂತ ಈಗೆಲ್ಲದನ್ನು ಸರ್ಕಾರದ ಮೇಲೆ ನಾವು ಬಿಡೋಕಾಗಲ್ಲ ಇದು ಮಾಡೋಕಾಗಲ್ಲ ನಾವು ಒನ್ ಸ್ವಲ್ಪ ಸೈಡಿಗೆ ಹೋಗೋದು ಮಾಡೋದು ಆ ಥರ ಎಲ್ಲ ಮಾಡ್ಬೇಕಾಗುತ್ತೆ ಹಾಗಾಗಿ ದೆ ಗುಂಡಿಗಳು ಬಿದ್ದಿರೋದನ್ನ ಅದನ್ನೆಲ್ಲಾ ನಾವು ಆದಷ್ಟು ಇದು ಮಾಡ್ಕೋಬೇಕು ಮಳೆಗಾಲ್ದಲ್ಲಿ ಅಂತು ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅಷ್ಟು ನಮ್ದು ಈಗ ಮಲೆನಾಡು ಸೀಮೆ ಥರ ನಮ್ದು ಮಲೆನಾಡು ಸೀಮೆ ಅಲ್ವಾ ಅದು ಗುಂಡಿಯಲ್ಲಿ ಬಿದ್ದಿರುತ್ತೆ ಬಿದ್ದಿದಾಗ ಅದನ್ನು ನಾವು ಹೆಂಗ್ ಹೋಗ್ಬೇಕು ಹೆಂಗ್ ಮಾಡ್ಬೇಕು ಹೆಂಗ್ ಇದು ಮಾಡ್ಬೇಕು ಅನ್ನೋದನ್ನ ಇದು ಮಾಡ್ಕೋಬೇಕು ಅಲ್ಲಿ ನೀರು ತುಂಬಿರುತ್ತೆ ಅಯ್ಯೋ ಅದ್ರ ಬಗ್ಗೆ ಹೇಳೋಕೆ ಅಸಾಧ್ಯವಾದ ಮಾತುಗಳು ಹಾಗಾಗಿ

ಅಲ್ಲಿ ಇದ್ಮಾಡ್ಕೋಬೇಕು ಹೇಳ್ಬೇಕು ನಿಮ್ಮ ಬಸ್ ಖಾಲಿ ಇದೆಯಾ ಇವತ್ತು ಎಷ್ಟು ತುಂಬ ರಶ್ ಇದೆಯಾ ಇಲ್ಲ ಖಾಲಿ ಇದೆಯಾ ಖಾಲಿ ಬಂದರೆ ನೀವು ಅಲ್ಲಲ್ಲೇ ಸ್ಟಾಪ್ ಕೊಡ್ಕೊಂಡು ಬನ್ನಿ ಅದನ್ನ ನಾನ್ ಸ್ಟಾಪ್ ಗಾಡಿ ಆಗಲಿ ಏನೇ ಆಗಲಿ ಬಸ್ ಬಸ್ಸೇ ತಾನೇ ಇಲ್ಲ ಅದೇನೋ ರೈಲ್ವೆ ಮಾಡ್ತಾರ ರೈಲ್ವೆ ಆಗುತ್ತಾ ಬಸ್ ಏನಾದ್ರು ಇಲ್ಲ ಅಲ್ವಾ ಅದಕ್ಕೆ ಹೇಳೋದು ಅದನ್ನ ದಯವಿಟ್ಟು ಬಸ್ಸುಗಳನ್ನ ಸ್ಟಾಪ್ ಕೊಡೋದನ್ನ ಅದನ್ನೊಂದು ಇದ್ಮಾಡಿ ಯಾಕೆ ಅಂತಂದ್ರೆ ಮಕ್ಳುಗಳಿಗೆ ನಮಗೆ ಬೇಕಾಗಿರೋದು ಇಂದಿನ ಪ್ರಜೆ ಇಂದಿನ ಮಕ್ಕಳೆ ಮುಂದಿನ ಪ್ರಜೆಗಳು ಹೌದಲ್ವಾ ನನ್ನ ಮಕ್ಳು ನಮ್ಮ ಮಕ್ಳು ಈಗ ಓದಿ ಇದು ಮಾಡೋದೆ ಏ ಇದು ಓದಿ ಇದು ಮಾಡಿದ್ರೆ ಅದು ಮುಂದೆ ಇದಾಗುತ್ತೆ ಅದಕೆ ಈ ನನ್ನ ಮಕ್ಕಳಿಗೆ ನಾವು ಇದ್ಮಾಡ್ಬೇಕಂದ್ರೆ ಆವಾಗಿನ ಕಾಲ್ದಲೆಲ್ಲ ಇತ್ತು ನಡ್ಕೊಂಡು ಹೋಗೋದ ಅದು ನಡ್ಕೊಂಡ್ ಹೋಗೋದ್ ಇದು ಮಾಡೋದ್ ಅದು ಅವಾಗಿನ ಕಾಲ್ದಲ್ಲಿ ಅವಾಗ ಇತ್ತು ಇವಾಗ ಜನ್ರೇಷನ್ನು ಮುಂದುವರ್ದಿದೆ ಹಾಗಾಗಿ ಈಗ ಮಕ್ಳು ನಾವೆಲ್ಲರ ಹತ್ರ ಸೈಕಲ್ ಕಲ್ಸೋಕಾಗಲ ಈಗ ನಮ್ದು ಏನೋ ಒಂದು ಗ್ರಾಮ ಅದು ನಾವು ಸಿಟಿಗೆ ಹೋಗ್ಬೇಕು ಏಳು ಎಂಟು ಕಿಲೋಮೀಟ್ರ್ ಆಗುತ್ತೆ ಅದನ್ನ ನಾವು ಸೈಕಲ್ ಕೊಡ್ಸೋಕಾಗುತ್ತ ಮಕ್ಕಳಿಗೆ ಇಲ್ಲ ಎನಿ ಟೈಮ್ ದುಡ್ಡು ಕೊಡೋಕಾಗುತ್ತಾ ಇಲ್ಲ ನಾವು ಅದಕೋಸ್ಕರ ಪಾಸ್ ಮಾಡಿಸಿರ್ತಿವಿ ಪಾಸ್ ಮಾಡಿಸಿ ಬಸ್ಸಿಗೆ ಇದು ಮಾಡಿರ್ತೀವಿ ಹಾಗಾಗಿ ಒನ್ಸೊಲ್ಪ ಏನ್ಮಾಡಿ ಬಸ್ಸುಗಳಿಗೆ ನೀವು ಡಿಪೊದವರು ಹೇಳಿ ಬಿಡ್ಬೇಕು ಮಕ್ಳುಗಳಿಗ್ ಸ್ಟಾಪ್ ಕೊಡಿ ಯಾರಿಗ್ ಕೊಡ್ಲಿಲ್ಲ ಅಂದ್ರ್ ಮಕ್ಳುಗಳಿಗ್ ಸ್ಟಾಪ್ ಕೊಡಿ ಕೆಲ್ಸಗಾರರಿಗ್ ಸ್ಟಾಪ್ ಕೊಡಿ ನೆಕ್ಸ್ಟ್ ಆಮೇಲೆ ಈಗ ಬಸ್ಸು ಫುಲ್ ಆಗಿದ್ರೆ ಬೇಡ ನೆಕ್ಸ್ಟ್ ಬಸ್ ಬರುತ್ತಲ್ಲ ಅವರಿಗೆ ಇದು ಮಾಡ್ಕೋಬೇಕು ಅಲ್ವಾ ಈಗ ಈಗ ಸ್ಕೂಲ್ ಟೈಮಲ್ಲಿ ಮಾತ್ರ ನಮಗ್ ಬಸ್ಸಿಂದು ಇದು ಕೊಟ್ಟರೆ ಸಾಕು ಎಲ್ಲ ಟೈಮಲ್ಲು ನಾವು ಕೊಡಿ ಅಂತ ನಾವು ಯಾವತ್ತು ಕೇಳ್ಕೊಳಲ್ಲ ಆಯ್ತಾ ಈಗ ರಜಾ ಇದೆ ಬಿಡಿ ಬೇಡ ಅದಕ್ಕೆ ಆಯ್ತಾ

ಮಕ್ಕಳಿಗೆ ಫಸ್ಟು ಫ್ರಿಫ್ರೆನ್ಸ್ ಆಮೇಲೆ ಕೆಲ್ಸಗಾರರಿಗೆ ಫ್ರಿಫ್ರೆನ್ಸ್ ಆಮೇಲೆ ಮಹಿಳೆಯರಿಗೆ ಪ್ರಿಫ್ರೆನ್ಸ್ ಇದ್ರ ಬಗ್ಗೆ ನಾವು ಮಾತಾಡೋಕೆ ಆಗ್ದೇ ಇರೊವಷ್ಟು ಮಾತುಗಳಿದಾವೇ ಅಲ್ವ ಈಗ ರಸ್ತೆಗಳನ್ನು ಅಷ್ಟೇ ದೆ ಏನು ಗೊತ್ತಾ ಸರ್ಕಾರದವರು ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೋಬೇಕು ಈಗ ಹಳ್ಳಿಗಳಲ್ಲಿ ನಡ್ದು ಬರುತ್ತೆ ಆಯ್ತಾ ಇವಾಗ ಗುಂಡಿ ಅಲ್ಲೊಂದು ಗುಂಡಿ ಆಗಿದೆ ಗುಂಡಿ ಆಗಿದೆ ಅದೇನಾದ್ರು ಬೈಕ್ ಹಾರ್ಸಿದ್ರು ಬೈಕ್ ಹಾರ್ಸಿ ಬಿದ್ರು ಆಕ್ಸಿಡೆಂಟ್ ಆಯಿತು ಅವ್ರಿಗೇನು ಈ ಕೈ ಕಾಲು ಮುರ್ಕೊಂಡ್ರು ಅದನ್ನು ಮುರ್ಕೊಂಡ್ರೆ ಇದು ಅಂತ ಹೇಳ್ತೀರಾ ಕೈ ಕಾಲೋ ಮುರ್ಕೊಂಡ್ರೆ ಏನಾದ್ರು ಜೀವನೇ ಹೋಯ್ತು ಅಂತಂದ್ರೆ ಅವ್ರ ಮನೇಲೂ ಒಂದು ಆಸ್ತಿ ಹೋದ ಥರ ಲೆಕ್ಕ ಅಲ್ವಾ ಅವರು ಎಷ್ಟು ಅವ್ರವರು ಜೀವನಗಳ ಮೇಲೆ ಜೀವದ ಮೇಲೆ ಎಷ್ಟು ಇದು ಇಟ್ಕೊಂಡಿರ್ತಾರೆ ಹಾಗಾಗಿ ಈಗ ಜಿಡ್ ಮಾಡ್ಬೇಕು ಆಮೇಲೆ ಸಾರ್ವಜನಿಕರಿಗೂ ಇದು ಇರಬೇಕು ನಾವಲ್ಲಿ ಗುಂಡಿ ತೆಗಿಯೋ ಈಗ ಅದಾಗಿ ಗುಂಡಿ ಬಿದ್ರೆ ಪರವಾಗಿಲ್ಲ ಸಾರ್ವಜನಿಕರು ಅಲ್ಲಲ್ಲೇ ಗುಂಡಿ ತೆಗಿಯೋದು ಮಾಡೋದು ಎಲ್ಲ ಮಾಡಿದ್ರೆ ಅದು ನಮ್ಮ ದಯವಿಟ್ಟು ಮಡ್ಬಾರ್ದು ಅದನ್ನ ದಯವಿಟ್ಟು ಮಾಡ್ಲೆ ಬಾರದು ಅದನ್ನ ಈಗ ಇದಿಯಾ ಪಕ್ದಲ್ಲಿ ಮಣ್ಣಿರೋ ಜಾಗ್ದಲ್ಲಿ ತೆಕ್ಕೊಳ್ಳಿ ಗುಂಡಿ ಯಾಕೆ ಬೇರೆ ಕಡೆ ಅಗ ರಸ್ತೆ ಮಧ್ಯದಲ್ ಯಾಕೆ ತೆಗಿಬೇಕು ರಸ್ತೆಗೆ ಯಾಕೆ ತೆಗಿಬೇಕು ಇಲ್ಲ ಸರ್ ಈ ತೆಕೊಂಡ್ರ ಅವ್ರಿಗೆ ಅನವಶ್ಯಕತೆ ಇದೆಯಾ ಅವಶ್ಯಕತೆ ಇದೆಯಾ ಅಲ್ಲಿ ತೆಕ್ಕೊಳ್ಳಿ ಅದೇ ಥರ ನೀಟಾಗಿ ಪ್ಯಾಚ್ ಮಾಡಲಿ ಬೇಡ ಅಂತ ಏನು ಯಾರು ಹೇಳೋಲ್ಲ ಹೌದಲ್ವಾ ಹ್ಞೂ ಹಂಗಾಗಿ ಏನು ಗೊತ್ತಾ ಗುಂಡಿ ತೆಗಿಲೇಬಾರದು ತೆಗೆದ್ರೆ ನಮಗ್ ಹೆಂಗೆ ಇದು ಮಾಡುತ್ತೆ ಹಂಗೆ ಈಗ ಒ ಅವ್ರದು ಕೈಯೋ ಕಾಲೋ ಮುರ್ದಾಗ ಒಂಚೂರು ಇದು ಮಾಡ್ಬೋದು ಆದರು ಅವ್ರ ಜೀವನ ಹಾಳು ಅಲ್ಲಿಗೆ ಏನು ಬಲ್ವಾಗಿ ಎತ್ತಕಾಗೋಲ್ಲ ಏನು ಮಾಡೋಕಾಗಲ್ಲ ಏನು ಇದು ಮಾಡೋಕಾಗಲ ಈಗ ಬಲ್ವಾಗಿ ಎತ್ತೋಕಾಗಲ್ಲ ಏನು ಮಾಡೋಕಾಗಲ್ಲ ಆಮೇಲೆ ಪ್ರಾಣ ಹೋಯ್ತು ಅಂದರೆ ಅವ್ರ ಮನೆ ಒಂದು ಆಸ್ತಿ ಹೋಗತ್ತೆ ಲೆಕ್ಕ ಹ್ಞೂ ಅದಕ್ಕೆ ನಾವು ತುಂಬಾ ಅದ್ರ ಬಗ್ಗೆ ಒಂದು ಬಸ್ಸು ಒಂದು ರಸ್ತೆ ಚೆನ್ನಾಗಿದ್ರೆ ನಮ್ಗೆ ಯಾವ್ದೆ ಥರ ಆಕ್ಸಿಡೆಂಟು ಆಗೋಲ್ಲ ಆದರೆ ಅದ್ರ ಮೇಲು ಆಯಿತು ಅಂದರೆ ಅದು ಅವ್ರದೆ ತಪ್ಪು ಯಾಕೆ ರಸ್ತೆ ಚೆನ್ನಾಗಿದೆ ಚರಂಡಿ ಚೆನ್ನಾಗಿದೆ ಏನು ಆಗಿಲ್ಲ ಬಸ್ಸು ಸ್ಟಾಪ್ ಕೊಡ್ತಿದಾರೆ ಅವೆಲ್ಲ ಆಯ್ತು ಸರಿ ಆಯಿತು ಇವ ನಾಳೆ ದಿನ ಹೆಚ್ಚು ಕಮ್ಮಿ ಆಯಿತು ಇದಾಯಿತು ಅಂತಂದ್ರೆ ಅದು ಅವ್ರದೇ ತಪ್ಪು